ನನಗೆ ಅತ್ಯಂತ ಸ್ಮರಣೀಯ ಕ್ಲೈಂಬಿಂಗ್ ಟ್ರಿಪ್ ಅಂದರೆ ಮಧುಗಿರಿಯಲ್ಲಿರುವ ಏಕಶಿಲಾ ಬೆಟ್ಟ ಆ ಏಕಶಿಲಾ ಬೆಟ್ಟ ಏರಿದಂಥ ಕ್ಷಣ ನನಗೆ ಅವಿಸ್ಮರಣೀಯ ಆ ಬೆಟ್ಟ ಹತ್ತುವುದಕ್ಕಿಂತ ಮುಂಚೆ ಕೆಲವು ಭಾವನೆಗಳಿತ್ತು ಈ ಬೆಟ್ಟ ಅಷ್ಟು ದೊಡ್ಡದಾಗಿಲ್ಲ ಹತ್ತಬೋದು ಹಾಗೆ ಹೀಗೆ ಅಂತೆಲ್ಲ ಆದರೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ ಅದೇ ಥರ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಗೊತ್ತಾಯಿತು ಈ ಬೆಟ್ಟ ಹತ್ತೋದಕ್ಕೆ ತುಂಬಾ ಕಷ್ಟ ಅಂತ ಹೇಳಿ ಆ ಬೆಟ್ಟ ಹತ್ಬೇಕಾರೇ ಒಂದು ಮಟ್ಟಕ್ಕೆ ಹೋಗ್ತೀವಿ ಆ ಮಟ್ಟದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ನಮಗೆ ಯಾವುದೇ ಥರದ ಗ್ರಿಪ್ ಇರೋಲ್ಲ ಹತ್ತೋದಕ್ಕೆ ಫುಲ್ಲು ಇಳಿಜಾರು ಇರುತ್ತೆ ಸ್ವಲ್ಪ ಹಿಂದುಗಡೆ ನೋಡಿರ್ರು ಕೂಡ ನಮಗೆ ಏನು ತಲೆ ತಿರುಗಿ ಬೀಳ್ತೀವೇನೋ ಅನ್ನೊ ಥರ ಭಾವನೆ ಕಾಲು ಸ್ವಲ್ಪ ಜಾರಿರ್ರು ಕೂಡ ಫುಲ್ಲು ನೆಲಕ್ಕೋಗಿ ಬೀಳ್ತೀವಿ ನಾವು ಅಷ್ಟು ತಗ್ಗಿರುತ್ತೆ ಆ ತಗ್ಗನ್ನು ಏರ್ಬೇಕಾದ್ರೆ ನನಗೆ ನನಗೆ ಅನ್ನಿಸಿದ್ದು ಹೋಗೋದೆ ಬೇಡ ಮುಂದಕ್ಕೆ ಇಲ್ಲಿಗೆ ನಿಲ್ಸಣ ಅಂತ ಅನ್ನಿಸಿತ್ತು ಆದರೂ ಕೂಡ ಇಲ್ಲ ಹೋಗನ ಹೋಗನ ಹೋಗಣ ಅಂತ ಹೇಳಿ ಮನಸ್ಸಿಗೆ ಧೈರ್ಯ ತೊಗೊಂಡು ಮುಂದಕ್ಕೆ ಹೋಗಿದ್ದೆ ಆ್ಯಂಡ್ ಅಲ್ಲಿಗೆ ಹೋದಾಗ ಅಲ್ಲಿಗೆ ಹೋದಂಥ ಕ್ಷಣ ಇದೆಯಲ್ಲ ಅದು ಹೇಳ್ಕೊಳಕ್ಕಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ ಹತ್ಬೇಕಾದ್ರೆ ಎಷ್ಟು ಭಯ ಆಗ್ತಿರುತ್ತೆ ಅಂದರೆ ಏನು ಢಗ ಢಗ ಢಗ ಢಗ ಅಂತಿರುತ್ತೆ ಎದೆ ಬಡಿತ ಅದು ನಮಗೆ ಕೇಳಿಸ್ತಿರುತ್ತೆ ಆದರೂ ಕೂಡ ಅದನ್ನೆಲ್ಲ ಮೆಟ್ಟಿ ಮುಂದಕ್ಕೆ ಹೋದಾಗ ಆ ಖುಷಿ ಇದೆಯಲ್ಲ ಆ ಖುಷಿ ಎಲ್ಲ ಭಯನೂ ಕೂಡ ಏನು ಕಳೆದಾಕುತ್ತೆ ನನಗೆ ಆ ಟ್ರಿಪ್ಪು ಲೈಫಲ್ಲಿ ಯಾವತ್ತೂ ಕೂಡ ನಾನು ಮರಿಯಕ್ಕೆ ಆಗ್ದಲೇ ಇರೋಂಥ ಕ್ಲೈಂಬಿಂಗ್ ಟ್ರಿಪ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಲ್ಲಿರೋಂಥ ಎಷ್ಟೋ ಕೋಟೆಗಳು ಆಗಿನ ಕಾಲದಲ್ಲಿ ಕಲ್ಲಲ್ಲಿ ಕಟ್ಟಿದಂಥ ಕೋಟೆಗಳಿರ್ಬೋದು ಅಲ್ಲಿ ಕಾಣೋಂಥ ಸುರಂಗ ಮಾರ್ಗಗಳಿರ್ಬೋದು ಅದನ್ನೆಲ್ಲ ನೋಡಿದಾಗ ಇದನ್ನು ಮನುಷ್ಯರೇ ಕಟ್ಟಿದ್ದಾ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಹೆಂಗ್ ಕಟ್ಟಿರ್ಬೋದು ಇಂಥ ಯೋಚನೆಗಳೆಲ್ಲ ಇಂಥ ಯೋಚನೆಗಳು ನಮ್ಮನ್ನು ಕಾಡುತ್ತೆ ಅಲ್ಲಿಗೆ ಹೋದ್ರೆ ಮತ್ತು ಆ ಬೆಟ್ಟಾನ ಹತ್ತೋದಕ್ಕೆ ನಿಜವಾಗ್ಲೂ ಏ ನಾವು ಮಾತಲ್ಲಿ ಹೇಳೋವಷ್ಟು ಸುಲಭ ಅಂತೂ ಇರೋಲ್ಲ ಅಲ್ಲಿ ಹತ್ತೋದು ತುಂಬಾ ಕಷ್ಟ ಇರುತ್ತೆ ಅಲ್ಲಿಗ್ ಹೋಗಿ ಹತ್ತಿರ್ತಾರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಯಾವ ಥರ ಭಾವನೆ ಆಗಿರುತ್ತೆ ನಮಗೆ ಯಾವ ಥರ ಭಯ ಕಾಡಿರುತ್ತೆ ನಮ್ಮನ್ನ ಅಂತೇಳಿ ಅಲ್ಲಿ ಹತ್ತಿ ಇಳ್ದಾದ ಮೇಲೆ ಕಾಲಂತೂ ಕಾಲೆಲ್ಲ ಫುಲ್ ಬೊಬ್ಬೆ ಹೊಡ್ದು ಬಿಟ್ಟಿತ್ತು ತುಂಬಾ ಚೆನ್ನಾಗಿತ್ತು ಅದೇ ಥರ ತುಂಬಾ ತುಂಬಾ ಏನು ಖುಷಿ ಕೂಡ ಆಗಿದೆ ಅದು ಬೆಟ್ಟ ನಾವು ಹತ್ತಿದೀವಿ ಬಾ ಇಡೀ ಭಾರತದಲ್ಲಿ ಎರಡನೇ ಏಕಶಿಲಾ ಬೆಟ್ಟಾನ ನಾನು ಹತ್ತಿದ್ದೀನಿ ಅನ್ನೋದು ನನಗೆ ತುಂಬಾ ಖುಷಿ ವಿಷಯ ಮತ್ತು ಆ ಕ್ಷಣ ಅವಿಸ್ಮರಣೀಯ ಅಂತ ಹೇಳ್ಬೋದು